ಹಲೋ ಹಾಂ ಹೇಳಿ ಯಾವ ಕಾರಣಕ್ಕಾಗಿ ರಜಾ ಬೇಕಿತ್ತು ರಜೆಗಾಗಿ ರಜೆ ಪತ್ರ ಬರ್ದಿದ್ದೀರಾ ಈಗ ನಮ್ಮ ಸ್ಕೂಲಲ್ಲಿ ಪರೀಕ್ಷೆಗಳು ನಡೀತಾ ಇದಾವೆ ಈ ಸಮಯ್ದಲ್ಲಿ ನಾಲ್ಕು ದಿನ ರಜೆ ಅಂದರೆ ಮಗುವಿಗೆ ತೊಂದರೆ ಆಗುತ್ತೆ ಆದ್ರಿಂದ ನಾವು ರಜೆ ಕೊಡೋಕ್ಕೆ ನಿರಾಕರಿಸ್ತಾ ಇದ್ದೀವಿ ಅಂದರೆ ಪರೀಕ್ಷೆಗೆ ಒಂದು ತೊಂದರೆ ಆಗೋದರಿಂದ ನಾವು ರಜೆನ ನಿಮ್ಗೆ ಕೊಡೋಕ್ಕೆ ಒಪ್ತಾ ಇಲ್ಲ ಆಗಲಿ ನಾಲ್ಕು ದಿನ ರಜೆ ಕೊಡೋಕ್ಕೆ ಕಷ್ಟ ಆಗುತ್ತೆ ಎರಡು ದಿನ ನಾವು ರಜೆ ಕೊಡ್ಬೋದು ಅಂತ ಹೇಳ್ತಿನಿ ನಾಲ್ಕು ದಿನ ರಜೆ ಅಂದರೆ ನಿಮ್ಗೆ ತೊಂದರೆ ಹಾಗೇ ಸ್ಕೂಲಲ್ಲಿ ಕೂಡ ಒಂದು ನಿಯಮ ಇದೆ ನಾಲ್ಕು ದಿನಕ್ಕಿಂತ ಜಾಸ್ತಿ ಕೊಡೋ ಆಗಿಲ್ಲ ಈ ಎಕ್ಸಾಮ್ ಟೈಮಲ್ಲಿ ಆದ್ರಿಂದ ಎರಡು ದಿನಕ್ಕೆ ನಾವು ಇಳಿಸ್ಬೋದು ಅಂತ ಹೇಳ್ತಿನಿ ಈ ನಾಲ್ಕು ದಿನದ ರಜೆ ಸಾಧ್ಯ ಇಲ್ಲ ಸಾ ಆದಷ್ಟು ನೀವು ಎರಡು ದಿನಕ್ಕೆ ಒಪ್ಪಿಕೊಳ್ಳೋದು ಸರಿ ಇಲ್ಲ ಇವಾಗ ಶಾಲೆ ನಿಯಮಗಳಿಗೆ ಉಲ್ಲಂಘನೆ ಆಗುತ್ತೆ ಇದು ಎರಡು ದಿನಕ್ಕಿಂತ ಹೆಚ್ಚಾಗಿ ನಾವು ಕೊಡಕ್ಕೆ ಆಗೋಲ್ಲ ಎರಡು ದಿನಕ್ಕೆ ನೀವು ರಜಾ ಪತ್ರ ಅದನ್ನು ತಲ್ಪಿಸ್ಬೇಕು ಪ್ರಾಂಶುಪಾಲ್ರಿಗೆ ನಾವು ಅದನ್ನು ತಲುಪ್ಸ್ ಬೇಕಾಗಿರೋದರಿಂದ ಅದ್ರ ಅಗತ್ಯ ಇದೆ ನಿಮ್ಮ ಒಂದು ಸ್ಟೂಡೆಂಟ್ಗೆ ಹೇಳಿ ಅದನ್ನು ಬರೆಸಿ ಕೊಡಬೇಕು ಎರಡು ದಿನಕ್ಕಿಂತ ಹೆಚ್ಚು ಕೊಡಕ್ಕಾಗೋದಿಲ್ಲ ನೀವೊಂದು ಪತ್ರನ ಬರೆದು ನಮಗೆ ತಲುಪ್ಸ್ಬೇಕಾಗುತ್ತೆ ಶಾಲೆ ಒಂದು ಸಮಯ್ದಲ್ಲಿ ಬಂದು ನೀವು ತಲ್ಪಿಸಿದ್ರೆ ಒಳ್ಳೇದಾಗಿ

ಹಾಂ ಖಂಡಿತ ಮ್ಯಾಮ್ ತ್ಯಾಂಕ್ ಯು